ಹೋದ್ಸಲವೂ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿದ್ದೆವಲ್ಲ ಸಂಗೀತಾ ನಮ್ಮ ಹಾಂ ಅವಾಗ ಹೋದಾಗ ಅವರು ಇದ್ದರಲ್ಲ ಡ್ರೈವರು ಹಾಂ ಆ ಡ್ರೈವರ್ ಬೇಕಾಗ್ಯಾರ ಅವ್ರದ್ದು ಹಾಂ ಅವ್ರು ಚೆಂದ ಇದು ಮಾಡ್ತಾರ ಓಡಿಸ್ತಾರಾ ಆಯಿತು ಎಲ್ಲ ಟೆಂಪಲ್ಸ್ಗಳೆಲ್ಲ ಅವ್ರಿಗೆ ಗೊತ್ತಿದೆ ಹಾಂ ಸರಿಯಾಗಿ ಟೈಮಿಗಿಂಗೆ ತೋರಿಸ್ತಾರೆ ಈಗ ನಾವು ನಾವು ಹೋದರೂ ಗೊತ್ತಾಗಲ್ಲ ಅವ್ರಿಗೆ ಹಾಂ ಡ್ರೈವರ್ ಸರಿ ಇರಲ್ಲ ಅವರು ಅವ್ರು ಲಿಖಿತ್ ಕುಮಾರ್ ಅಂತಾರಲ್ಲ ಅವ್ರು ಹಾಂ ಅದಕ್ಕೆ ಅದೇ ಡೈವರ್ ಇರಲಿ ಹಾಂ ನಾವು ಅಲ್ಲಿ ಇದಕ್ಕೆ ಹೋದಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋದಾಗ ಮತ್ತು ಇಲ್ಲಿ ಇದಕ್ಕೆ ಧರ್ಮಸ್ಥಳಕ್ಕೆ ಎಲ್ಲ ಹೋ ಹೋ ಈ ಈ ಮತ್ತು ಈ ಕಡೆ ಎಲ್ಲ ಹೋಗೋದಾ ಕೊಲ್ಲೂರಿಗೆ ಮತ್ತು ಆಮೇಲೆ ಹೋಗೋದು ಇದು ಹ್ಞೂ ಅದಕ್ಕೆ ನಮ್ಗೆ ಅದೇ ಡ್ರೈವರ್ ಬೇಕಿತ್ತು ಕುಮಾರ ಅವ್ರಿಗೆ ಸರಿಯಾಗಿ ಎಲ್ಲಿ ಯಾವ ಟೈಮಿಗೆ ರೀಚ್ ಆಗೋದೂ ಗೊತ್ತಾಯ್ತದಲ್ಲಾ ಅವ್ರಿಗೆ ಗೊತ್ತದ ಆ ಡ್ರೈವರು ಸರಿಯಾಗಿ ಒಂದ್ರೀ ಯಾವ ಎಲ್ಲಿ ಹೋಟೆಲ್ ಸಿಗ್ತವ ಯಾವ ಟೈಮಿಗೆ ಹೋಗಬೇಕು ಅಂಥೇಳಿ ಎಲ್ಲ ಗೊತ್ತಿರ್ತದ ಅವ್ರಿಗೆ ಅದಕ್ಕೆ ಆ ಆ ಡ್ರೈವರೇ ಬೇಕಾಗ್ಯದ ನಮ್ಗೆ ಮತ್ತು ಅವ್ರದ್ದು ಡ್ರೈವಿಂಗ್ ಭಾಳ ನೀಟ್ ಅದಾ ಹಾಂ ನೀಟ್ ಅದಾ ಆಮೇಲೆ ಹಿಂಗೆ ಮನೆ ಡ್ರೈವರ್ ಇದ್ದಂಗಾರ ಮನೆ ಮನುಷ್ಯ ಇದ್ದಂಗ ಹಿಂಗೆ ಕೂತ್ರುನೂ ಒಂದು ಸ್ವಲ್ಪ ಲೇಟ್ ಆದ್ರು ಭೀ ಟೈಮಿಗೆ ತಂದು ಇದು ಮಾಡಂಗೆ

ಹಾಂ ಕುಡಿಯಲ್ಲ ಡ್ರಿಂಕ್ ಗಿಂಕ್ ಮಾಡಲ್ಲರು ಅವರೆಲ್ಲ ಬೇರೆ ಡ್ರೈವರ್ಗಳೆಲ್ಲ ಡ್ರಿಂಕ್ ಅದು ಎಲ್ಲ ಇದು ಮಾಡ್ತಾರಾ ಹಾಂ ಅಂಜಿಕೆ ಆಯ್ತವ ಅದಕ್ಕೂ ಈ ಲಿಕಿ ಇವ್ರು ಡ್ರೈವರ್ ಇರಲ್ಲ ಅವ್ರು ಮನುಷ್ಯ ಚಲೋ ಅವ್ರಾ ಅವರು ಅದಕ್ಕೆ ಅವರಿಗೆ ಹೇಳೋರೀ ಅಂತಲಿದ್ದೆವು ಹೇಳೋರೀ ಹ್ಞೂ ಅದಕ್ಕೆ ಮತ್ತು ಮತ್ತು ಅವರಿಗೆ ಫೋನ್ ಮಾಡಬೇಕು ಫೋನ್ ಮಾಡಿ ಹೇಳ್ತೇವೆ ನಂಬರ್ ಅದೇ ಇಲ್ಲದೂ ನಂಬರ್ ಹ್ಞೂ ಅದ್ಕೆ ಅವರಿಗೆ ಹೇಳ್ತೀವಿ ನಾನು ಫೋನ್ ಮಾಡಿ ಹೇಳ್ತೇವೆ ಅವ್ರಿಗೆ ಹಾಂ ನಂಗೆ ಮೆಸೇಜ್ ಮಾಡಿದ ನಂಬರ್ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೆ ಹ್ಞೂ ಆಯ್ತು ತಗೋ ಹಾಂ ಮಾಡು ಹಾಂ ಹಲೋ ಇದು ಲಿಖಿತ್ ಕುಮಾರ್ ನಂಬರ್ರೀ ಡ್ರೈವರ್ ಹಾಂ ರೀ ನಮ್ಮ ಮತ್ತೆ ಒಟ್ಟು ಟೆಂಪಲ್ಸ್ಗಳಿಗೆಲ್ಲ ಹೋಗೋದದರೀ ಅದಕ್ಕೆ ಹೋದಸಲ ನೀವು ಹೋಗಿದ್ದೆವು ಹೋಗಿರಲ್ಲ ಮತ್ತು ಅವ್ರೇನು ನಾವು ಹಾಂ ನಮ್ಮ ಹೆಸ್ರು ಹಾಂ ರೀ ಅದಕ್ಕೆ ಅಲ್ಲಿಗೆ ಹೋಗೋದದ ಅದಕ್ಕೆ ಹಾಂ ಬರ್ತೀರಿ ಹೋ ಹೋಗರೆ ಹಾಂ ಆಯ್ತು ರಿ ನಾಳೆ ಹಾಂ ಡೇಟ್ರೀ ನಾ ಒಂದು ಇವತ್ತು ಮೂರನೇ ತಾರೀಖು ರಿ ಮೂರನೇ ತಾರೀಖಿಗೆ ಎರಡು ಗಂಟೆಗೆ ಹಂಗೆ ಬಿಡ್ಬೇಕು ನೊಡ್ರಿಲಿ ಅದು ನಾವು ಕರೆಕ್ಟ್ ಟೈಮಿಗೆ ಬರ್ರೀ ಹ್ಞೂ ಅದಕ್ಕೆ ಕರೆಕ್ಟ್ ಟೈಮಿಗೆ ಬರ್ರಿ ನೋಡ್ರಿ ನಾವೂ ಇದಕ್ಕೆ ಅದಕ್ಕೆ ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ರಿ ಹಾಂ ಧರ್ಮಸ್ಥಳದಿಂದ ಮತ್ತು ಕೊಲ್ಲೂರು ಮೂಕಾಂಬಿಕೆ ಮತ್ತು ಆಮೇಲೆ ಇವಕ್ಕೆ ಕೊಡ್ಯಡಕ್ಕ ಆಮೇಲೆ ಇದು ಕಟೀಲು ಇವೆಲ್ಲ ಮುಗಿಸ್ಕೊಂಡು ಬರಬೇಕ್ರೀ ಹಾಂ ಅದೇ ಟೈಮ್ ಎಲ್ಲ ಎಷ್ಟು ಬೇಕ್ರೀ ಅದಕ್ಕೆ ಎಷ್ಟು ಆಯ್ತದ ಟೈಮು ಆಯ್ತು ರಿ ಹಾಂ ರೀ ಹಾಂ ಆಮೆಲೂ ಸರಿಯಾ ಸರಿಯಾಗಿ ಇದು ಅದಕ್ಕೇನಂತಾರ್ರೀ ಅದು ಇದುರೀ ಕಟೀಲಿಂದು ಮತ್ತು ಇದು ಎಷ್ಟು ಇದು ಆಯ್ತದ ರಿ ಕದ್ರೀ ಕದ್ರೀವನ ಆಯ್ತು ರಿ ಆಯ್ತಾಯ್ತು ಹ್ಞೂ ಮತ್ತು ಹಾಂ ಎರಡು ಗಂಟೆ ಒಳಗೆ ಮೂರನೇ ಮೂರನೇ ತಾರೀಖು ಎರಡು ಗಂಟೆಗೆ ಇಲ್ಲಿ ಇರಬೇಕ್ರೀ ಆಯ್ತಾಯ್ತು ಇಲ್ಲ ರಿ ಗುಂಪು ಇದು ಅಡ್ರೆಸ್ ರಿ ಇದು ಬರ್ಕೊ ರಿ ಇದು ಅಡ್ರೆಸ್ಸು ಗುಂಪಾ ಚಿಟ್ಟಾ ರೋಡು ನಿಯರ್ ದತ್ತಗಿರಿ ಕಾಲ್ನಿ ಅದಾ ರಿ ಹಾಂ ರಿ ನಾವು ನಾಲ್ಕು ಜನ ಇದ್ದೇವು ರಿ ಹಾಂ ನಮ್ಮ ಮನೆಯವರು ನಾನು ನಮ್ಮ ಮಕ್ಕಳು ಹಾಂ ರೀ ಹಾಂ ಅದು ಊಟದ್ದೆಲ್ಲಾ ವ್ಯವಸ್ಥೆ ನೀವೇ ಮಾಡ್ಬೇಕು ರೀ ಆಯ್ತು ರೀ ಹಾಂ ಅದೇ ಅಂದ್ ಹಾಂ